ಮದುವೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯವಾದಂತ ಪಾತ್ರ ವಹಿಸುತ್ತೆ ಅದ್ರಲ್ಲು ಈ ಮದ್ವೆಗಳು ನಮ್ಮ ಹಳ್ಳಿಗಳ್ ಕಡೆಯಲ್ಲಿ ತುಂಬ ವಿಶೇಷವಾಗಿನೇ ನಡಿತಾ ಬಂದಿದ್ದಾವೆ ಈ ನಮ್ಮ ಹಳ್ಳಿಗಳಲ್ಲೀ ಹಿರಿಯವ್ರ್ದು ತುಂಬಾ ನಂಬಿಕೆ ಹಾಗು ಸಂಪ್ರದಾಯಗಳು ವಿವಾಹದಲ್ಲಿ ತುಂಬಾ ಕಂಡು ಬರ್ತವೆ ಮದುವೆ ಅನ್ನೋದು ಮನಸ್ಸು ಮನಸ್ಸುಗಳ ಮಿಲನವೇ ಹೊರ್ತು ಸಿರಿತನದಿಂದ ಕೂಡಿದ ಬಂಧವಲ್ಲ ಅನ್ನೋದು ನಮ್ಮ ಪೂರ್ವಜರ ತುಂಬಾ ನಂಬಿರತಕ್ಕಂತ ಒಂದು ಮಾತು ಹಾಗಾಗಿ ಮೊದಲು ಹುಡುಗುನ್ ಕಡೆಯವರು ಹೆಣ್ಣಿನ ಮನೇಗೆ ಬರ್ತಾರೆ ಬಂದು ಹುಡ್ಗಿ ಹೇಗಿದ್ದಾಳೆ ಹಾಗು ಅವ್ರ ಮನೆತನ ಹೇಗಿದೆ ಅಂತ ಅಂದೆಲ್ಲ ವಿಚಾರಿಸಿಬಿಟ್ಟು ಬಂದ ಬಂದಿರತಕ್ಕಂತ ಹುಡ್ಗುನ್ ಕಡೆ ಅವ್ರಿಗೆ ಹುಡ್ಗಿ ಕಡೆಯವರು ತುಂಬ ಆದರ್ದಿಂದನೆ ಅವ್ರನ್ನ ಸತ್ಕರಸ್ತಾರೆ ಸತ್ಕರ್ಸಿದ ಆದಂತ ಆದಮೇಲೆ ದೊಡ್ಡವರು ಅಂತ ಹಿರಿಯವ್ರೂ ಎಲ್ಲ ಸೇರಿಬಿಟ್ಟು ಒಂದೊಳ್ಳೆ ಮಾತುಕತೆ ಅಂತ ಮಾಡ್ತಾರೆ ಅದಕ್ಕೊ ಅದಕ್ಕೆ ಹೆಣ್ಣಿಂದು ಮತ್ತೆ ಗಂಡಿಂದು ಶಾಸ್ತ್ರಗಳನ್ನೆಲ್ಲ ತಾಳೆ ನೋಡ್ತಾರೆ ತಾಳೆ ನೋಡೊ ಉದ್ದೇಶ ಏನಪ್ಪ ಅಂತಂದರೆ ಅವ್ರು ಮುಂದಿನ ವಿವಾಹ ಜೀವನ ಸುಖ್ವಾಗಿ ಇರಲಿ ಸುಗಮವಾಗಿ ಇರಲಿ ಯಾವುದೇ ರೀತಿ ಕಷ್ಟಗಳು ನೋವುಗಳು ಬರದೆ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಾಸ್ತ್ರಗಳು ಅನ್ನೋದನ್ನು ನೋಡ್ತಾರೆ ಶಾಸ್ತ್ರಗಳು ಇಬ್ಬರದ್ದು ಕೂಡಿ ಬಂದರೆ ಮದುವೆಗೆ ಅವರು ಮುಂದಿನ ತಯಾರಿ ಮಾಡ್ಕೊತಾರೆ ಯಾಕೆ ಈ ಶಾಸ್ತ್ರಗಳನ್ನೆಲ್ಲ ನೋಡಬೇಕು ಅಂತಂದರೆ ಇದೊಂದು ನಮ್ಮ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತ ಒಂದೇ ಒಂದು ನಂಬಿಕೆ ಶಾಸ್ತ್ರ ವೇದಗಳು ಎಲ್ಲ ಜೀವಂತ್ವಾಗಿ ಇದೆ ಅನ್ನೋದಾದರೆ ಅದು ನಮ್ಮ ನಮ್ಮ ದೇಶದಲ್ಲಿ ಅಂತಾನೆ ಹೇಳ್ಬೋದು ಮನಸ್ಸಿಲ್ಲದ ಮದುವೆ ಮನೆಗೆ ಬೆಂಕಿ ಇಟ್ಟಂತೆ ಒಳಗೊಳಗೆ ಉರಿಯುವುದು ಬೂದಿ ಮುಚ್ಚಿದ ಕೆಂಡದಂತೆ ಅನ್ನೋ ಪ್ರಕಾರ ಹುಡುಗಂಗು ಒಪ್ಪೆಗೆ ಇದೆಯಾ ಹುಡ್ಗಿಗು ಒಪ್ಪಿಗೆ ಇದೆಯಾ ಅನ್ನೋದನ್ನು ಕೂಡ ಈಗಿನ ನಮ್ಮ ಹಿರಿಯರೂ ಲೆಕ್ಕ ಹಾಕ್ತರೆ ಮೊದಲೆಲ್ಲ ಹಾಗೆ ಇರಲಿಲ್ಲ ಹಿರಿಯೋವ್ರ್ ಒಪ್ಪಿದರು ಅಂದರೆ ಮುಗಿತು ಆ ಹೆಣ್ಣು ಕೂಡ ಒಪ್ಪಬೇಕು ಗಂಡು ಕೂಡ ಒಪ್ಪಬೇಕು ಆದರೆ ಈಗ ಹಾಗಿಲ್ಲ ನಮ್ಮ ದೊಡ್ಡವರು ಮತ್ತೆ ಹಿರಿಯವ್ರು ಕೂಡಾ ತುಂಬ ಬದ್ಲು ಆಗಿದ್ದಾರೆ ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಅವರು ಕೂಡ ಬದ್ಲು ಆಗ್ಬೇಕು ಅಲ್ವಾ ಹಾಗಾಗಿ ಅವರು ಬದ್ಲು ಆಗಿದ್ದಾರೆ ಹಾಗಾಗಿ ಹೆಣ್ಣುನು ಕೂಡ ಕೇಳ್ತಾರೆ ಏನಮ್ಮ ನಿನಗೆ ಹುಡ್ಗ ಹಿಡಿಸಿದ್ನ ಅಂತ ಮತ್ತೆ ಗಂಡನ್ನ ಕೇಳ್ತಾರೆ ನಿನಗೆ ಹುಡ್ಗಿ ಹಿಡ್ಸಿದ್ಲಪಾ ಅಂತಂದು ಇಬ್ರ ಒಪ್ಪಿಗೆ ತಗೊಂಡೆನೆ ಈಗ ಮದುವೆಗಳು ತುಂಬ ಜಾರಿಯಲ್ಲಿ ಇರೋದು ಬೇರೆ ದೇಶದಲ್ಲಿ ನಡಿ ನಡಿಯೋತರ ಎರಡು ಮದುವೆ ಮೂರು ಮದುವೆ ಆ ಥರ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ಹಾಗು ನಮ್ಮ ಭಾರತ ದೇಶದಲ್ಲಿ ತುಂಬ ಕಡಿಮೆ ಏಕಪತ್ನಿವ್ರತಸ್ತ ಅಂತ ಕರಿತಾರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಆಗೋದು ಅದು ಕೈ ಹಿಡ್ದಕಂತ ಹೆಣ್ ಮಗಳ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಮದುವೆ ಆದಮೇಲೆ ಅವರ ಎಲ್ಲ ಹೊಣೆನು ಹುಡುಗಂದೆ ಆಗಿರೋದರಿಂದ ತುಂಬ ಜವಾಬ್ದಾರಿ ಎಲ್ಲ ಹೆಣ್ಣಿನ್ ಮನೆಯವರು ಗಂಡಿಗೆ ಹೊರಸ್ತಾರೆ ಈ ರೀತಿಯಾಗಿ ತುಂಬ ವಿಶೇಷವಾಗಿ ನಮ್ಮ ಹಳ್ಳಿಗಳಲ್ಲಿ ಮದುವೆ ಅನ್ನೋದು ನಡೆಯುತ್ತೆ